ಹಲೋ ಹಾಂ ಹೇಳಿ ಹಾಂ ಮಾಡ್ತೀನಿ ಹೌದ ಎಷ್ಟು ಜನಕ್ಕೆ ಆರ್ಡರ್ ಕೊಡಬೇಕಿತ್ತು ಹೌದಾ ನಾವು ಸಾಂಪ್ರದಾಯಿಕವಾಗಿ ಮುದ್ದೆ ಸಾಂಬಾರ್ ಮತ್ತು ರಾಗಿ ರೊಟ್ಟಿ ಈ ಥರ ಮಾಡ್ತೀವಿ ನಡಿಬಹುದಾ

ಹಾಂ ನಾವು ರಾಗಿ ರೊಟ್ಟಿಯನ್ನು ನಾವು ನ್ಯಾಚು ನೈಸರ್ಗಿಕವಾಗಿ ಸಿಗುವಂಥ ಮಡಕೆಯಲ್ಲೇ ಹಿಟ್ಟನ್ನು ಬೇಯಿಸ್ತೀವಿ ಮತ್ತು ನಾವು ಗ್ಯಾಸಲ್ಲಿ ಮತ್ತು ಅದರಲ್ಲಿ ಮಾಡೋದಿಲ್ಲ ನಾವು ಒಲೆಯಲ್ಲೇ ಕಟ್ಟಿಗೆಯಿಂದಾನೆ ಅಡುಗೆ ಮಾಡ್ತೀವಿ ಹಾಗಾಗಿ ರುಚಿ ಕೂಡ ತುಂಬ ಚೆನ್ನಾಗಿ ಇರತ್ತೆ ಮತ್ತು ನೈಸರ್ಗಿಕವಾಗಿಯೂ ಇರುತ್ತೆ ಹಾಂ ಹೌದು ಅದೇ ಹೇಳಿದೆನಲ್ಲ ಮುದ್ದೆ ಸಾಂಬಾರ್ ತಾಲಿಪೀಟು ಮತ್ತು ಸಾಂಪ್ರದಾಯಿಕ ಅಡುಗೆಗಳಾದ ಪುಳಿಯೋಗರೆ ಈ ಥರ ಮಾಡ್ತೀವಿ

ಹಾಂ ಮಾಡಕ್ಕಾಗುತ್ತೆ ಅಮೌಂಟ್ ಸಿಕ್ಸ್ಟಿ ಹದಿನಾರು ಸಾವಿರ ಆಗ್ಬೋದು ಹಾಂ ಹೌದು ಯಾವ ಯಾವ ಸ್ಥಳ ಅಂತ ಹೇಳಿ ಯಾವ ಸ್ಥಳ ಮತ್ತು ಸಮಯ ಹೇಗೆ ಎಲ್ಲಿ ಅಂತ ಹೇಳಿ ಹೇಗೆ ಅಂತ

ಓಹ್ ಹೌದಾ ಅದರ ಜೊತೆಗೆ ಇದು ಪಲ್ಯ ತರಕಾರಿಗಳಿಂದ ಪಲ್ಯ ಏನಾದರೂ ಮಾಡಬೇಕಾ ಪಲ್ಯ ಯಾವುದು ಯಾವ ತರಕಾರಿದ್ದು ಮಾಡಲಿ ಹೌದಾ ಸರಿ ಬದನೇಕಾಯಿ ತಿನ್ ರೊಟ್ಟಿಗೆ ಬದನೆಕಾಯಿ ಎಣ್ಗಾಯಿ ಚೆನ್ನಾಗಿ ಇರತ್ತೆ ಹಿಂಡ್ಗಾಯಿ ಅಂತಾರಲ್ವಾ ಅದು ಚೆನ್ನಾಗಿ ಇರತ್ತೆ ಮತ್ತು ಚಟ್ನಿ ಪುಡಿ ಚೆನ್ನಾಗಿ ಇರತ್ತೆ ರಾಗಿ ರೊಟ್ಟಿಗೆ ಅಂದರೆ ಅದನ್ನೇ ಮಾಡ್ತೀವಿ ಹಾಂ ಸರಿ ಆಯ್ತು ನಾವು ಒಲೆಯಲ್ಲೇ ಮಾಡ್ತೀವಿ ಅಲ್ವಾ ಹಾಗಾಗಿ ಅದರ ರುಚಿ ಕೂಡ ತುಂಬ ಚೆನ್ನಾಗಿ ಇರತ್ತೆ ಮತ್ತು ನೈಸರ್ಗಿಕವಾಗೇ ಇರತ್ತೆ ನಿಮಗೆ ಅದು ಸರಿ ಸರಿ ಅನ್ನಿಸಬಹುದು ಹಾಂ ಸಾಂಪ್ರದಾಯಿಕವಾಗಿ ಮೈಸೂರುಪಾಕು ಈ ಥರ ಮಾಡ್ತೀವಿ ಈಗ ರಾಗಿ ರೊಟ್ಟಿ ಜೊತೆ ಸೈಡಿಗೆ ಮೈಸೂರುಪಾಕು ಅದೇನಾದರೂ ಮಾಡಬೇಕಾ

ಹಾಂ ಸರಿ ಆಯಿತು ಸರಿ ಆಯಿತು ನಿಮಗೆ ನಾನು ಮಾಡೋ ರೆಸಿಪಿ ನಿಮ್ಮ ನಿಮ್ಮ ಟೈಮಿನ ಒಳಗಡೆನೇ ಬಂದಿರತ್ತೆ ಹಾಂ ಅಲ್ಲಿ ಬಂದ್ಬಿಟ್ಟು ಫೋನ್ ಮಾಡ್ತೀನಿ ಓಕೆನ